ಹಲೋ

ಹಾಂ ಯಾರು ಹೌದು ಹಾಂ ಎಷ್ಟು ಬೇಕಪ್ಪಾ ನಾವಾ ಇಡ್ಲಿ ಮಾಡ್ತೇವೆ ಪೂರಿ ಮಾಡ್ತೇವೆ ಮಸಾಲೆ ದೋಸೆ ಮಾಡ್ತೇವೆ ಏನು ಸಾದಾ ದೋಸೆ ಮಾಡ್ತೇವೆ ಉತ್ತಪ್ಪ ಮಾಡ್ತೇವೆ ಏನು ಬೇಕು ನಿನಗೆ ವಡೆ ಮಾಡ್ತೇವೆ

ಹಾಂ ಯಾವಾಗ ಬೇಕಪ್ಪಾ ನಾಳೆಗೆ ಎಷ್ಟು ಬೇಕು ಹಾಂ ಆನ್ಲೈನ್ ಮಾಡಿದ್ರು ನಡೀತದೆ ಆದ್ರೆ ನಿಮಿಗೆ ಎಷ್ಟು ಬೇಕು ಯಾವಾಗ ಬೇಕು ಅದನ್ನೆಲ್ಲ ನಮ್ಗೆ ಬೇಕಲ್ಲ ಹಾಂ ಐವತ್ತು ಐವತ್ತು ಬೇಕು ಅಂದ್ರೆ ಟೈಮ್ ಹಿಡೀತದಪ್ಪಾ ನೀ ಆರ್ಡರ್ ಕೊಟ್ಟು ಬಂದು ಹೋದ್ಮೇಲೆ ನಾವು ಮಾಡ್ಕೊಡ್ಬೌದು ಯಾಕಂದ್ರೆ ನಮ್ಗೆ ರೆಗ್ಯುಲೋರೆ ಕಸ್ಟಮರ್ ಭಾಳ ಇರ್ತಾರೆ ಅದಕ್ಕೋಸ್ಕರ ನಾವು ಹೋಮ್ ಡೆಲಿವರಿ ಮಾಡೋದು ಸ್ವಲ್ಪ ಲೇಟ್ ಆಗ್ತವೆ ಹಾಂ ಆಗ್ತದೆ ಆದ್ರೆ ನೀ ಬಂದು ಸಂಜೀಗೆ ಇದ್ದರು ನೀ ಎರಡು ಗಂಟೆಗೆ ಆರ್ಡ್ರು ಕೊಡ್ಬೇಕು ನಮ್ಗೆ ನಮಗೂ ಮಾಡ್ಲಿಕ್ಕೆ ಟೈಮ್ ಬೇಕು ಇಲ್ಲ ಹಾಂ ಅದೇ ಹ್ಞೂ ಹಾಂ ಉಪ್ಪು ಖಾರ ಏನು ನೀ ಯಾವ ಎಷ್ಟಕ್ಕ ಹ್ಯಾಂಗೆ ಮಾಡಂತಿ ಅದನ್ನು ಮಾಡ್ತೇವೆ ಎಷ್ಟಕ್ಕ ಕಡಿಮೆ ಹಾಕಬೇಕು ಎಷ್ಟಕ್ಕ ಬರಾಬರ್ ಹಾಕಬೇಕು ಅದನ್ನೆಲ್ಲ ನೀನು ಬಂದು ಹೇಳ್ದೆ ಅಂತ ಅಂದ್ರೆ ನಮಗೆ ಥೋಡಿ ಅಡ್ವಾನ್ಸನ್ನು ಕೊಟ್ಟೆ ಅಂತ ಅಂದ್ರೆ ಏನಾಗ್ತದೆ ನಾವು ರೆಡಿ ಮಾಡಿ ಇಡ್ಬೌದು ಹಲೋ ಹಾಂ ಆಯಿತು ಬಂದುಬಿಡು ಥ್ಯಾಂಕ್ಸ್